ನಮ್ಮಮನೆಯಲ್ಲಿ ಇಲಿಗಳು ಜಿರಳೆ ತುಂಬಾ ಇತ್ತು ಏನೇನೋ ಮಾಡಿದೆ ಆದರೂ ಹೋಗಲಿಲ್ಲ ಮತ್ತು ಚಾಕ್ಪೀಸಲೆಲ್ಲ ಇದು ಮಾಡಿದೆ ಹೋಗ್ಲಿಲ್ಲ ಗಮ್ ರಟ್ಟು ತಂದಿಟ್ಟೆ ಇಲಿಗಳಿಗೆ ಆವಾಗೂ ಬಿದ್ದಿಲ್ಲ ಮತ್ತು ಜಿರಳೆಗ್ಳು ಸತ್ತಿಲ್ಲ ಏನು ಮಾಡೋದಂತ ಗೊತ್ತಾಗಿಲ್ಲ ಮತ್ತು ಸ್ಪ್ರೇ ಎಲ್ಲ ಮಾಡಿದೆ ಹೋಗಿಲ್ಲ ಏನೇ ಮಾಡಿದ್ರು ಬತ್ತೆ ಬಟ್ಟೆಗಳೆಲ್ಲ ಹೋಗಿ ಜಿರಳೆಗಳು ಮೊಟ್ಟೆ ಇಟ್ಟು ಅದು ಎಲ್ಲ ಇದಾಗಿ ಮತ್ತು ಮಕ್ಕಳೆಲ್ಲ ಇದು ಮಾಡಿಕೊಂಡು ಆಗೋಲ್ಲ ಹಂಗೆ ಹಿಂಗೆ ಅಂದರೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಪಕ್ಕದ ಮನೆಯಲ್ಲೋಗಿ ಕೇಳಿದ್ರೆ ಅವರು ನಮ್ಮಮನೆಯಲ್ಲೂ ಇದೆ ನನಗೂ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಮತ್ತು ಮತ್ತು ಬರ್ತಾನೇ ಇದೆ ಮತ್ತು ಇಲಿಗಳಿಗೆ ಏನು ಮಾಡಿದೆ ಬೋನು ತಂದು ಬೋನಲ್ಲಿ ಬೊಂಡಾ ಅಥವಾ ತೆಂಗಿನಕಾಯಿ ಚೂರು ಮ್ ಇಟ್ಟು ಬೋನಿಟ್ಟೆ ಮತ್ತು ಇಲಿಗಳು ಬೋನಿಗೋಗಿ ಬಿದ್ವು ಮತ್ತು ಜಿರಳೆಗಳ್ಗೆ ಏನು ಮಾಡೋದಪ್ಪಾ ಗೊತ್ತಾಗಿಲ್ಲ ಅಂತ ಯೋಚನೆ ಮಾಡೋದು ಜಿರಳೆಗಳ್ದು ಸಹ ನಮ್ಮಯಜ್ಮಾನ್ರಿಗೆ ಹೇಳ್ದೆ ಏನು ಮಾಡಿದ್ರು ಏನು ಇದ್ಮಾಡಿದ್ರು ಇದೇನು ಜಿರಳೆಗಳ್ ಕಮ್ಮಿ ಆಗ್ತಾಯಿಲ್ಲ ಅಂತ ಹೇಳೋದನ್ನು ಅವರು ಹೌದು ಅಂತ ಹೇಳಿ ಮತ್ತು ಅಂಗಡಿಯಲ್ಲೋಗ್ ಕೇಳಿದ್ರು ಅವರು ಒಂದು ಮದ್ದು ಥರ ಕೊಟ್ಟರು ಮತ್ತು ಸ್ಪ್ರೇ ಕೊಟ್ಟರು ಮತ್ತು ಆ ಮದ್ದನ್ನು ನೈಟಲ್ಲಿಟ್ಟು ಬೆಳಗ್ಗೆ ಎದ್ದು ಎಲ್ಲ ಜಿರಳೆಗಳ್ ಸತ್ತಿರುತ್ತೆ ಮತ್ತು ಅವೆಲ್ಲ ಕ್ಲೀನ್ ಮಾಡಬೇಕು ಸ್ಪ್ರೇ ಎಲ್ಲ ಹೊಡಿಬೇಕು ಅಂತ ಹೇಳಿದ್ರು ಮತ್ತು ನಾನೇನು ಮಾಡಿದೆ ಅದನ್ನು ಇದುಮಾಡಿ ಇಟ್ಟೆ ನೈಟಲ್ಲಿ ನೈಟಲ್ಲಿಟ್ಟು ಮತ್ತು ನೋಡಿದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಇಲಿಗಳೆಲ್ಲ ಇದ್ದಾಗ ಅದನ್ನು ಮದ್ದನ್ನು ತಿಂದು ಇಲಿಗಳು ಸತ್ತಿದ್ವು ಮತ್ತು ಜಿರಳೆಗ್ಳು ಸತ್ತೋಗಿದ್ದವು ಮತ್ತು ಸ್ಪ್ರೇ ಮಾಡಿದೆ ಮತ್ತು ಇವಾಗ ಕಮ್ಮಿ ಆಯಿತು ಆಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿದ್ರು ನಿಮ್ಮಮನೆಯಲ್ಲಿ ಏನಾಯಿತು ಏನು ಮಾಡಿದೆ ಅಂತ ಮತ್ತು ನಾನು ಹೇಳಿದೆ ಇಲ್ಲ ಈ ಥರ ಮನೆಯೆಲ್ಲ ಮದ್ದಿಟ್ಬಿಟ್ಟು ಮತ್ತು ಆ ಸ್ಪ್ರೇ ಮಾಡಿರಿ ಮತ್ತು ಆವಾಗ ಇಲಿಗಳು ಸಾಯುತ್ತೆ ಇಲಿಗಳು ಸಾಯುತ್ತೆ ಮತ್ತು ಅದನ್ನು ಹಂಗೆ ಬಿಡಬೇಡ್ರಿ ಮಕ್ಕಳಿರೋ ಮನೆಯಲ್ಲಿ ಮತ್ತು ಎಲ್ಲ ಕ್ಲೀನ್ ಮಾಡಬೇಕು ಮನೆ ಕ್ಲೀನಾಗಿಟ್ಕೊಂಡಿರಬೇಕು ಮತ್ತು ಮತ್ತು ಏನಾರಾ ಮಕ್ಕಳು ಇದ್ಮಾಡಿದ್ರೆ ಇದಾಗುತ್ತೆ ಅಂತ ಅವರಿಗೂ ಹೇಳಿದೀನಿ ಮತ್ತು ನಾನು ನೈಟಲ್ಲಿ ಮದ್ದೆಲ್ಲ ಇಟ್ಟಮೇಲೆ ಬೆಳಗ್ಗೆ ಎದ್ದು ಮಕ್ಳು ಎದ್ದೇಳೋವಷ್ಟರಲ್ಲಿ ಎದ್ದು ಮತ್ತು ಅದನ್ನೆಲ್ಲ ಎತ್ತಿ ಮತ್ತು ನಾನೆಲ್ಲ ಕ್ಲೀನ್ ಮಾಡಿ ಮತ್ತು ಇದ್ಮಾಡಿದಾಗ ಆವಾಗ ನಮ್ಮಮನೆಯಲ್ಲಿ ಆ ಥರ ಮಾಡಿಕೊಂಡೇ ಬಂದೆ ವಾರದಲ್ಲಿ ಎರಡುಸಲ ಆ ಥರ ಮಾಡಿಕೊಂಡ್ಬಂದು ಇವಾಗೇನಾಗಿದೆ ಅಂದರೆ ನಮ್ಮಮನೆಯಲ್ಲಿ ಜಿರಳೆಗಳು ಇಲಿಗಳು ಸ್ವಲ್ಪ ಕಮ್ಮಿ ಬಿದ್ದಿದೆ ಅಕ್ಕಪಕ್ಕದ ಮನೆಯವ್ರೆಲ್ಲ ಕೇಳ್ತಾಯಿದಾರೆ ನಿಮ್ಮಮನೆಯಲ್ಲಿ ಆ ಥರ ಹೊಡಿತಾ ಇದ್ರಲ್ಲ ಇವಾಗ ಯಾಕಿಲ್ಲ ಏನು ಮಾಡಿದ್ರಿ ಅಂತ ಕೇಳಿದಾಗ ನಾನು ಈ ಥರ ಹೇಳ್ದೆ ಮತ್ತು ಏನೇನು ಅವರು ಏನೇನೋ ಮಾಡಿದ್ರಂತೆ ಹೋಗಿಲ್ಲ ಹಂಗೆ ಹಿಂಗೆ ಹೇಳಿದ್ರು ಮತ್ತು ನಾನು ಹೇಳ್ದೆ ಇಲ್ಲ ನಮ್ಮಯಜ್ಮಾನ್ರಿಗೆ ಹೇಳ್ದೆ ಈ ಥರ ಶಾಪಲ್ಲಿ ಹೋದ್ರು ಅವ್ರು ಮದ್ದು ಕೇಳಿದ್ರು ಅವ್ರು ಮದ್ದು ತಗೊಂಡ್ಬಂದು ಕೊಟ್ಟರು ಸ್ಪ್ರೇ ಕೊ ಸ್ಪ್ರೇ ತಂದರು ಆ ಸ್ಪ್ರೇ ಹೊಡ್ದು ಮದ್ದಿಡೋದರಿಂದ ಇಲಿಗಳು ಜಿರಳೆಗಳು ಸ್ ಕಮ್ಮಿ ಆಯಿತು ನಮ್ಮಮನೆಯಲ್ಲಿ ಅಂತ ಅವ್ರಿಗು ಹೇಳ್ದೆ ಅವರು ಮತ್ತು ಎತ್ಕೊಂಡು ಮತ್ತು ಹೋಗಿ ಮದ್ದು ಸ್ಪ್ರೇ ತಂದು ಅವರು ಮಾತಾಡಿದ್ರು ಅವರು ಇವಾಗ ಸ್ ಮದ್ದೆಲ್ಲ ಇಡ್ತಾಯಿದಾರೆ ಸ್ಪ್ರೇ ಹೊಡ್ದು ಮೊನ್ನೆ ಮತ್ತು ಮಕ್ಳಿರೋವಲ್ಲಿ ಓಡಾಡ್ತಾರೆ ಮತ್ತು ಮುಟ್ಟಬಾರ್ದು ಹಂಗೆ ಹಿಂಗೆ ಅಂತ ಹೇಳಿ ಇವಾಗ ಸ್ ಕ್ಲೀನ್ ಮಾಡಿ ಕ್ಲೀನಲ್ಲಿಟ್ಕೊಂಡಿದ್ದು ಏನು ಪ್ರಾಬ್ಲಮ್ಮಿಲ್ಲ ಇವಾಗ ಕಮ್ಮಿ ಆಗಿದೆ ಆ ಥರ ಹೇಳಿದಿನಿ ಆ ಮದ್ದು ಅಂಗಡಿಗಳಲ್ಲೆಲ್ಲ ಹೋದ್ರೆ ಸಿಗುತ್ತೆ ಅಂತ ಹೇಳಿದಿನಿ ತಂದಿದೆ ಮತ್ತು ನಮ್ಮಮನೆಯಲ್ಲಿ ಇವಾಗ ಜಿರಳೆಗಳು ಮೊಟ್ಟೆ ಇಡೋಲ್ಲ ಜಿರಳೆಗ್ಳೆಲ್ಲ ಏನು ಇಲ್ಲ ಮತ್ತು ಇಲಿಗಳು ಇಲ್ಲ ಕಮ್ಮಿ ಆಗಿದೆ ಹೌದು ಇವಾಗೆಲ್ಲ ಕ್ಲೀನಾಗಿದೆ ಇವಾಗ ಕ್ಲೀನ್ ಮಾಡಿದಿರಿ ಆ ಥರ ಜಿರಳೆಗಳು ಏನು ಇಲ್ಲ ಪಕ್ಕದ ಮನೆಯವರೆಲ್ಲ ಕೇಳಿದಕ್ಕೆ ಹೇಳಿದೆ ಇವಾಗ ಅವರು ಇನ್ನೊಬ್ರಿಗೆ ಹೇಳೋದು ಇನ್ನೊಬ್ರಿಗೆ ಹೇಳೋದ್ ಅದೇ ಥರ ಆಗಿ ಇವಾಗ ಎಲ್ಲ ಕಡೆ ಕಮ್ಮಿ ಇದೆ